ಶಾಪ್ ಓಪನ್ ಇದೆಯಾ ಸರ್ ಲಕ್ಷ್ಮೀಶ್ ಡಾಕ್ಟ್ರಾ ಸರ್ ಮಳೇಲಿ ನೆನೆದು ಜ್ವರ ಬಂದು ಬಿಟ್ಟಿದೆ ತೋರಿಸ್ಬೇಕಿತ್ತು ಶಾಪ್ ಓಪನ್ ಇದೆಯಾ ಅಂತ ಕೇಳ್ ಹ್ಞೂ ಸರ್ ಸ್ವಲ್ಪ ತಲೆನೋವು ಸ್ವಲ್ಪ ಜ್ವರ ಮೈಕೈ ನೋವು ಇದೆ ಸರ್ ಮಳೇಲಿ ನೆನೆದಿದ್ದು ಸ್ವಲ್ಪ ಜಾಸ್ತಿ ನೋವು ಆಗಿದೆ ಸರ್ ಅದಕ್ಕೇನೆ ಓಕೆ ಸರ್ ಆಯಿತು ಎಷ್ಟೊತ್ತಿಗೆ ಬಾ ಡಾಕ್ಟ್ರು ಶಾಪ್ ಬರಬೇಕಾ ಸರ್ ಇವಾಗ ಏನು ಸರ್ ಇವಾಗ ಹಾಂ ಓಕೆ ಹಾಂ ಓಕೆ ಸರ್ ಹಾಂ ಹೇಳಿ ಸರ್ ಹಾಂ ಗೊ ಕೇಳಸ್ತೆ ಹೇಳಿ ಸರ್

ಹಾಂ ಓಕೆ ಇವಾಗ ನೈನ್ವರ್ಗೆ ಓಪನ್ ಸರ್ ಇವಾಗ ಬರ್ಬೋದಾ ಸರ್ ಇವಾಗ ನಾನು ಹಾಂ ಸರಿ ಹಾಂ ಫೀವರ್ ತಲೆನೋವು ಮೈಕೈ ನೋವು ಸರ್ ಅಷ್ಟೇ ಸರ್

ಹ್ಞೂ ಸರ್ ಯಾವ ಏರಿಯಾದಲ್ಲಿ ಇದೆ ಸರ್ ನ ಡಾಕ್ಟರ್ ಶಾಪು ಹಾಂ ಹೆಬ್ಬಾಳಲ್ಲಿ ಹೆಬ್ಬಾಳಲ್ಲಿ ಎಲ್ಲಿ ಸರ್ ನಿಯರ್ ಯಾವ್ದರೂ ಸ್ಟಾಪ್ ಇದೆಯಾ ಸರ್ ಹಾಂ ಮಾರ್ಕೆಟಾ ಸರ್ ಹಾಂ ಓಕೆ ಸರ್ ಆಯಿತು ಎಷ್ಟೊತ್ತು ನಾವು ನೈನೂ ಗಂಟೆ ಇರ್ತೀರಾ ಸರ್ ನೀವು ಹಾಂ ಓಕೆ ಓಕೆ ಸರ್ ಓಕೆ ಸರ್ ಒಂದು ಫೈ ಮಿನಿಟ್ಸ್ ಇಲ್ಲಿಂದ ಕೆ ಲೇಟಾಗುತ್ತೆ ಸರ್ ಫೈ ಮಿನಿಟ್ಸ್ ಬರ್ತೀನಿ ಸರ್ ನಾನು ಓಕೆ ತ್ಯಾಂಕ್ ಯು ಸರ್